ಹಲೋ

ಯಾರು ಹೇಳಿ ಹೌದು ಮೇಡಮ್ ಹೇಳಿ ಮೇಡಮ್ ಸಂಗೀತ ಮೊಬೈಲ್ಸು ಆಂ ಹಾಂ ಮೊಬೈಲ್ ಬೇಕಾಗಿತ್ತು ನಮಗೆ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದ ಒಳಗಡೆ ಯಾವ್ಯಾವ ಮೊಬೈಲ್ ಇದೆ ಓಕೆ

ಹೋಕೆ

ಓಕೆ ಬಟ್ ಜಾಸ್ತಿ ಮೂವಿಂಗ್ ಇರೋದ್ ಯಾವುದು ಮೊಬೈಲ್ ಇವಾಗ ಟ್ವೆಂಟಿ ಫೈ ತರ್ಟಿ ತೌಸಂಡ್ ಎಲ್ಲ ನಮ್ಮ ಬಜೆಟ್ಟಿಗೆ ಆಗೋದಿಲ್ಲ ಮೇಡಮ್ ಇ ಎಮ್ ಐ ಏನೇನು ಯಾವ್ಯಾವ ಆಫರ್ ಇದೆ ಹೌದು ಮೇಡಮ್ ಬಟ್ ಬಜಾಜ್ ಫೈನಾನ್ಸರ್ ಅವರು ಜೀರೋ ಪರ್ಸೆಂಟ್ ಇಯ ಇ ಎಮ್ ಐಯಲ್ಲಿ ಮಾಡ್ಕೊಡ್ತಾರಲ್ಲ ಫೋನುಗಳ್ನ ಆ ರೀತಿ ಏನೂ ಆಫರ್ ಇಲ್ಲವಾ ಓಕೆ ಹೌದಾ ಬಟ್ ಡಾಕ್ಯೂಮೆಂಟ್ಸ್ಗಳ್ ಏನೇನು ಬೇಕಾಗುತ್ತೆ ಓಕೆ ಇ ಎಮ್ ಐ ಎಷ್ಟು ತಿಂಗ್ಳು ಕಟ್ಟಬೇಕು ಸಿಕ್ಸ್ ಟು ಸೆವೆನ್ ಮಂತಾ ಪರ್ ಮಂತ್ ಎಷ್ಟು ಬರುತ್ತೆ ಮೇಡಮ್ ಓಕೆ ಇಂಟ್ರಸ್ಟ್ ಎಷ್ಟಾಗುತ್ತೆ ಟೋಟಲು ಈಗ ರೆಡ್ಮಿಯಲ್ಲಿ ಯಾವುದೂ ಚೆನ್ನಾಗಿಲ್ವಾ ಫೋನುಗಳು

ಈ ಐಕ್ಯೂ ಅಂತ ಯಾವುದೋ ಒಂದು ಬಂದಿದ್ಯಲ್ಲ ಅದು ಇಲ್ಲವಾ ನಿಮ್ಮಲ್ಲಿ ಹೌದಾ ಓಕೆ ಓಕೆ ಸೊ ಓಪೋದಲ್ಲಿ ಅದು ಚೆನ್ನಾಗಿ ಬರುತ್ತಾ ಹೌದಾ ಹ್ಞು ಹೌದಾ ಓಕೆ ಓಕೆ ಆಯಿತು ಮೇಡಮ್ ಅದು ನಾನು ನೋಡ್ತೀನಿ ಓಪೋ ಒಂದು ಇದು ಮಾಡಿರಿ ನಾನು ಸ್ಟೋರಿಗೆ ವಿಸಿಟ್ ಮಾಡಿ ನೋಡ್ತೀನಿ ಮೇಡಮ್ ಡೆಮೋ ನೋಡಿ ಮತ್ತೆ ನಾನು ಅದನ್ನು ಸೊ ಬೈ ಮಾಡೋ ಥರ ವ್ಯವಸ್ಥೆ ಮಾಡ್ತೀನಿ ಹ್ಞೂ ಬಾಯ್ ಹ್ಞು ಓಕೆ ಓಕೆ ಓಕೆ ತ್ಯಾಂಕ್ ಯು